ಆ ತಂತ್ರಜ್ಞಾನ ತುಂಬ ಮುಂದುವರೆದಿದೆ ಅಂದರೆ ನಾವು ಎಲ್ಲಿಗಾದರು ಹೋಗ್ಬೇಕಂದ್ರೆ ಅಡ್ರೆಸ್ಸ್ ಗೊತ್ತಿರೊಲ್ಲ ಆವಾಗ ಫೋನಲ್ಲೇ ಮ್ಯಾಪ್ ಓಪನ್ ಮಾಡಿ ನೋಡ್ಬೋದು ಮತ್ತು ಹೋಟಲ್ಗಳ್ನ ಬುಕ್ ಮಾಡ್ಬೋದು ಡೈರೆಟ್ ಹೋಗಿ ಬುಕ್ ಮಾಡೋಕಾಗಲ್ಲ ಫೋನಲ್ಲೆ ಬುಕ್ ಮಾಡ್ಕೊಂಬೋದು ಮತ್ತು ಇವಾಗ ಯಾರ ಕಡೆ ದುಡ್ಡು ಇರೊಲ್ಲ ಎಲ್ಲ ಫೋನ್ ಪೇ ಗೂಗಲ್ ಪೇ ಪೆಟಿಎಮ್ಮು ಎಲ್ಲ ಫೋನಲ್ಲೆ ಮಾಡ್ಬೌದು ಮತ್ತು ನಮಗೆ ಯಾವುದಾದ್ರೂ ಇವಾಗ ಸ್ಕೂಲಲ್ಲಿ ಟಾಪಿಕ್ ಕೊಟ್ಟಿರ್ತರೆ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅಂದ್ರೆ ಫೋನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕಬೌದು ಅದ್ರ ಬಗ್ಗೆ ಫೋನ್ ಮಾತಾಡ್ಬೌದು ಮತ್ತು ಆ ಲಾಕ್ಡೌನ್ ಎಲ್ಲ ನ ಲಾಕ್ಡೌನಲೆಲ್ಲ ಆನ್ಲೈನ್ ಕ್ಲಾಸ್ಗಳನ್ನು ಕೇಳ್ಬೌದು ನಾವು ಮತ್ತು ಶಾಪಿಂಗ್ ಮಾಡ್ಬೋದು ಟಿಕೆಟ್ ಬುಕ್ ಮಾಡ್ಬೌದು ಫೋನ್ ಪೇ ಮಾಡ್ಬೌದು ಎಲ್ಲ ತುಂಬ ಈಸಿ ಇದೆ ಇಂಟರ್ನೆಟ್ಯಿಂದ ಮಿತವಾಗಿ ಬಳಸ್ಬೇಕಂದ್ರೆ ನಾವು ಎಷ್ಟಿಕಿರ್ಬೆಕ್ ಅಷ್ಟಕ್ಕೇ ಇರಬೇಕು ತುಂಬ ಚೆನ್ನಾಗ್ ಇರುತ್ತೆ ಮತ್ತು ಯಾವುದಾದ್ರು ಗೊತ್ತಿಲ್ಲ ಅಂದ್ರೆ ಫೋನಲೆಲ್ಲಾ ನೋಡ್ಕಂಬೌದು ನಾವು ಮತ್ತು ಇವಾಗ ಮನೇಲಿ ಸುಮ್ಮನೆ ಕುಂದ್ರಕಾಗೊಲ್ಲ ಯಾವುದಾದ್ರು ಡಿಸೈನ್ಸ್ ನೋಡ್ಬೌದು ನಾವು ಮನೆಯ ನೋಡಿ ಮನೆಲಿ ತಯಾರು ಮಾಡ್ಬೌದು ಅದ್ರ ಬ ಅದನ್ನೇ ಹೆಂಗ್ ಮಾಡಿದಾರೆ ಹಿಂಗಿಲ್ಲಂಥ ಮತ್ತು ಬ್ಲೌಸ್ ಕಟಿಂಗ್ ಮಾಡ್ಕೊಬೌದು ನೋಟ್ಸ್ ಮಾಡ್ಬೋದು ಅದರಲ್ಲಿ ಮತ್ತು ಮೆಹಂದಿ ಡಿಸೈನ್ಸ್ ಕಲಿಬೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಮನೆ ಮನೆಲಿ ಯಾವತ್ತೊ ಡಿಸೈನ್ಸ್ ಮಾಡಿ ಹಾಕ್ಬೌದು ನಾವು ಫೋನಲ್ಲಿ ನೋಡ್ಕಂಡು ಚೆನ್ನಾಗಿರುತ್ತೆ ತುಂಬ ಉಪಯೋಗಾಗುತ್ತೆ ಇಂಟರ್ನೆಟ್ ಇಂದ ಮತ್ತು ಗೂಗಲ್ ಪೇ ಮಾಡ್ಬೋದು ಪೆಟಿಎಂ ಮಾಡ್ಬೋದು ಫೋನ್ ಪೇ ಮಾಡ್ಬೋದು ಮತ್ತು ನಮಗ್ಯಾವ್ದಾದ್ರು ಸಿನ್ಮ ನೋಡ್ಬೇಕು ಬೇಜಾರಾದಾಗ ಸಿನ್ಮಾ ನೋಡ್ಬೇಕಂದರೆ ಮತ್ತು ಸೀರಿಯಲ್ ನೋಡಬೇಕಂದ್ರೆ ಎಲ್ಲ ನೋಡ್ಕೊಬೌದು ಮತ್ತು ಚಿಕ್ಕ ಹುಡುಗರಿಗೆ ಗೊಂಬೆಗಳನ್ನ ಆ ಥರ ಇಟ್ಕೊಡಬೇಕಂದ್ರೆ ಇಟ್ಕೊಡ್ಬೋದು ಅವರು ತುಂಬ ಖುಷಿ ಆಗ್ತಾರೆ ಮತ್ತು ನಮ್ಮಅಪ್ಪಾ ನಮ್ಮಅಪ್ಪಗಂದ್ರೆ ನ್ಯೂಸ್ ಇಷ್ಟ ಮತ್ತು ಫೋನಲ್ಲಿ ಇಂಟರ್ನೆಟ್ ನೆಟ್ ಆನ್ ಮಾಡಿ ನ್ಯೂಸೆಲ್ಲಾ ನೋಡ್ಕಬೌದು ನಾವು ತುಂಬ ಉಪಯೋಗ ಇದೆ ಫೋನ್ಲಿಂದ ಇಂಟರ್ನೆಟ್ಯಿಂದ ನಮಗ್ ತುಂಬ ಉಪಯೋಗ ಇದೆ ಅಂದರೆ ತಂತ್ರಜ್ಞಾನ ತುಂಬ ಮುಂದುವರೆದಿದೆ ಆವಾಗ ಯಾವುದಾದ್ರು ಏನಾದರು ಮಾಹಿತಿ ಬೇಕಂದರೆ ಬೇರೇರ್ನ ಕೇಳ್ಕೊಂತ ತಿಳ್ಕೊತಿದೀವಿ ನಮಗಿಂತ ದೊಡ್ಡವ್ರನ್ನೆ ಇವಾಗ ಫೋನ್ ಇಂಟರ್ನೆಟ್ ಇದೆ ಅದರಲ್ಲೇ ನಾವು ತಿಳ್ಕೋಬೌದು ಎಲ್ಲ ಜಗತ್ನಾಗೆ ಏನೇನು ಆಗ್ತೈತಿ ಏನೇನು ಇಲ್ಲ ಎಲ್ಲ ತಿಳ್ಕೋಬೌದು ಯಾರು ಎಲ್ಲಿದರ ಅವ್ರು ಏನು ಮಾಡ್ತಿದಾರೆ ಎಲ್ಲ ಇಂಟರ್ನೆಟಲ್ಲೇ ತಿಳ್ಕೋಬೌದು ನಾವು ತುಂಬ ಉಪಯೋಗಿದೆ ಮತ್ತು ನಮ್ಮಕಡೆ ದುಡ್ಡಿಲ್ಲ ಅಂದರೆ ಯಾರದು ಮತ್ತು ಬ್ಯಾಂಕಲ್ಲಿ ಫೋನ್ ಪೇ ಮಾಡ್ಬೋದು ಹಣ ಇದ್ರೆ ನಮ್ಮಕಡೆ ಮತ್ತು ಬ್ಯಾಂಕಿಂಗ್ ಹಣ ಹಾಕ್ಬೌದು ನಾವು ನಮ್ಮಕಡೆ ಇದ್ಲೆ ಫೋನ್ ಪೇ ಮಾಡ್ಬೋದು ಗೂಗಲ್ ಪೇ ಮಾಡ್ಬೋದು ಪೇಟಿಎಂ ಮಾಡ್ಬೋದು ಚೆನ್ನಾಗಿರುತ್ತೆ ಇಂಟರ್ನೆಟ್ ತುಂಬ ಮುಂದುವರೆದಿದೆ ಮತ್ತು ನಮಗೆ ಮನೇಯಲ್ಲಿ ಬೇಜಾರು ಆದಾಗ ಸೀರಿಯಲ್ ನೋಡ್ಬೋದು ಎಲ್ಲ ನೋಡ್ಬೋದು ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಯಾವುದಾದ್ರು ಒಂದು ಮಾಹಿತಿ ಬೇಕಂದರೆ ನಮಗೆ ಗೂಗಲಲ್ಲೆ ಸರ್ಚ್ ಮಾಡಿ ತಿಳ್ಕೋಬೌದು ಅದ್ರ ಬಗ್ಗೆ ಮತ್ತು ಯಾರಿಗಾದರ ಫೋನ್ ಮಾಡಬೇಕಂದ್ರೆ ಆವಾಗ ಲೆಟರ್ ಮೂಲಕ ಕಳಿಸ್ತಿದ್ರು ಏನಾದರು ಯಾರ್ನಾನ ಹಬ್ಬಕ್ ಕರಿಬೇಕಂದರೆ ಇವಾಗ ಫೋನ್ ಬಂದಿದೆ ಇಂಟರ್ನೆಟ್ ಬಂದಿದೆ ನಾವು ಎಲ್ಲಿದ್ರೂ ಅವ್ರನ್ನ ಮಾತಾಡಿಸ್ಬೋದು ಕರಿಬೋದು ಮತ್ತು ವಿಡಿಯೋ ಕಾಲ್ ಮಾಡ್ಬೋದು ಚಾಟ್ ಮಾಡ್ಬೋದು ಅವ್ರ ಜೊತೆ ಮಾತಾಡ್ಬೋದು ಚೆನ್ನಾಗಿರುತ್ತೆ ತಂತ್ರಜ್ಞಾನಾ ತುಂಬ ಮುಂದುವರೆದಿದೆ ಮತ್ತು ಕೆಟ್ಟ ಉದ್ದೇಶಕ್ಕೆ ಇಂಟರ್ನೆಟ್ಟನ್ನು ಬಳಸ್ಬಾರ್ದು ಒಳ್ಳೇ ಉದ್ದೇಶಕ್ಕೆ ಬಳಸ್ಬೇಕು

ನಮಗ್ ಏನಾದರು ಇವಾಗ ಅರ್ಜೆಂಟ್ ಡ್ರೆಸ್ ಬೇಕಂದರೆ ಸಾರಿ ಬೇಕಂದರೆ ಆರ್ಡ್ರ್ ಮಾಡ್ಕಬೌದು ಆ್ಯಪ್ಸಲ್ಲಿ ಹೋಗಿ ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನ್ ಮತ್ತು ಏನಾದರು ತಿನ್ಬೇಕಂದರೆ ಝೊಮ್ಯಾಟೊ ಆರ್ಡ್ರ್ ಮಾಡ್ಬೋದು ಇಂಟರ್ನೆಷ್ ಇಂಟರ್ನೆಟ್ ಅಷ್ಟು ಮುಂದುವರೆದಿದೆ ಟೆಕ್ನಾಲಜಿ ಚೆನ್ನಾಗ್ ಇದೆ ಈಗಿನ ಟೆಕ್ನಾಲಜಿ ಮತ್ತು ಯಾವುದಾದ್ರೂ ಬಗ್ಗೆ ನಮಗ್ ತಿಳ್ಕಬೇಕಂದರೆ ಮತ್ತು ಯಾವುದಾದ್ರೂ ಎಲ್ಲಿಗಾನ ಹೋದ್ರೆ ಯಾವ್ ಪ್ಲೇಸ್ ಎಲ್ಲಿದೆ ಅಂತ ನಮಗ್ ಅಡ್ರೆಸ್ಸ್ ಗೊತಾಗಲಿಲ್ಲಾಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೋಡ್ಕಬೌದು ಎಲ್ಲಾನ ನಾವು ಎಲ್ಲಿದೀವಿ ಎಲ್ಲಿಲ್ಲಾಂತ ವಿಡಿಯೋ ಕಾಲ್ ಮಾಡ್ಬೌದು ಎಲ್ಲ ಚೆನ್ನಾಗಿದೆ ಎಷ್ಟಕ್ ಯೂಸ್ ಮಾಡ್ಬೇಕು ಅಷ್ಟಕ್ಕೇ ಯೂಸ್ ಮಾಡಬೇಕು ಚಿಕ್ಕ ಹುಡುಗ್ರ ಕೈಯಲ್ಲಿ ಅಷ್ಟು ಜಾಸ್ತಿ ಫೋನ್ ಕೊಡಬಾರ್ದು ಅತ್ಯವಶ್ಯಕವಾಗಿ ಫೋನ್ನ ಯೂಸ್ ಮಾಡಬಾರ್ದು ಮತ್ತು ಇಂಟರ್ನೇಟ್ ತುಂಬ ಯೂಸ್ ಇದೆ ನಮಗೆ ತಂತ್ರಜ್ಞಾನ ಶಾಪಿಂಗ್ ಮಾಡ್ಬೋದು ಮತ್ತು ಹೋಟೆಲ್ನಾ ಬುಕ್ ಮಾಡ್ಬೋದು ಟಿಕೀಟ್ ಬುಕ್ ಮಾಡ್ಬೋದು ನಾವು ಹೊರಗಡೆ ಹೋಗಿ ಬ ಟಿಕೀಟ್ ಬುಕ್ ಮಾಡಬೇಕಂದ್ರೆ ಆಗಾಂಗಿಲ್ಲ ಮಾ ಅವರು ಇಲ್ಲ ಅಂತಾರ ಅದಕ್ಕೆ ನಾವು ಫೋನಲ್ಲೇ ಬುಕ್ ಮಾಡ್ಕೋಬೌದು ಎಲ್ಲ ಇಂಟರ್ನೆಟ್ ಮೂಲಕ ಮತ್ತು ಸ್ಕೂಲಲ್ಲಿ ಕಾಲೇಜಲ್ಲಿ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಕೊಟ್ರು ಅಂದರೆ ಅಸೈಮೆಂಟ್ ಅವು ನಮಗ್ ಗೊತ್ತಾಯಿಲ್ಲ ಗೊತ್ತಾಗ್ಲಿಲ್ಲ ಅಂದರೆ ಮತ್ತು ನಾವು ಇಂಟರ್ನೆಟ್ ಮೂಲಕ ಅವನ್ನೆಲ್ಲಾ ತಿಳ್ಕೊತಿವಿ ಎಲ್ಲ ಮಾಡ್ತೀವಿ ಮತ್ತು ಹಸೆಮೆಂಟಿಂಗ್ ಮೇಲೇ ಡಿಸೈನ್ ಬೇಕಂದರೆ ಯುಟ್ಯೂಬ್ಮೊ ಇಂಟರ್ನೆಟ್ ಮೂಲಕ ನಾವು ಎಲ್ಲ ಕಲೀತೀವಿ ಮಾಡ್ತೀವಿ ಮತ್ತು ರಿಸಲ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಾಗ ಫೋನಲ್ಲೇ ರಿಸಲ್ಟ್ ನೋಡ್ಕಬೌದು ನಾವು ಫ ಎಸ್ಸಲ್ಸಿ ಆಗಲಿ ಸೆಕೆಂಡಿಯರ್ ಆಗಲಿ ಮತ್ತು ಗೌರ್ಮೆಂಟ್ ಎಗ್ ಮತ್ತು ಯಾವುದಾದ್ರು ಕ್ವಿಜ್ಜು ಫೋನಲ್ಲೇ ಮಾಡ್ಬೌದು ನಾವು ಇಂಟರ್ನೆಟ್ ಚೆನ್ನಾಗ್ ಇದೆ ಎಷ್ಟಕ್ಕೆ ಯೂಸ್ ಮಾಡ್ಬೇಕ್ ಅಷ್ಟಕ್ಕೇ ಯೂಸ್ ಮಾಡಬೇಕು